ಹೋಟೆಲ್ ಮಲ್ಲಿಗೆ ಡಿಲಕ್ಸಾ ನನ್ನ ಹೆಸರು ರಾಜೇಶ್ವರಿ ಅಂತ ಸರ್ ನಾನು ನಿಮ್ಮ ಹೋಟ್ಲಿಗೆ ಆರ್ಡ್ರ್ ಮಾಡಬೇಕಂತ ಮಾಡಿದೆ ಒಂದು ಹದಿನೈದು ಜನರಿಗೆ ಊಟ ಬೇಕಾಗಿತ್ತು ಅಲ್ಲಿ ನಾವು ಹುಟ್ಟುಹಬ್ಬದ ಆಚರಣೆ ಮಾಡಬೇಕಿತ್ತು ಅದಕ್ಕೆಲ್ಲ ನಿಮ್ಮಲ್ಲಿ ಅವಕಾಶ ಉಂಟಾ ಹಾಂ ಒಳ್ಳೆಯ ವ್ಯವಸ್ಥೆ ಇರಲಿ ನನ್ನ ಗೆಳತಿ ಒಬ್ಬಳು ನಿಮ್ಮ ಹೋಟೆಲ್ ಬಗ್ಗೆ ತುಂಬ ಹೇಳಿದ್ಲು ಅದರ ಒಂದು ಧನಾತ್ಮಕ ಆಲೋಚನೆಯಲ್ಲಿ ನಾನು ಅದನ್ನೇ ಆಯ್ಕೆ ಮಾಡಿದೆ ಅಲ್ಲಿ ಊಟದ ಜೊತೆಗೆ ಫ್ರುಟ್ಸ್ ಸಲಾಡ್ಸ್ ಐಸ್ಕ್ರೀಮ್ಸ್ ಎಲ್ಲ ಇದೆಯಾ ಮತ್ತು ಮಕ್ಕಳೆಲ್ಲ ಬರ್ತಾ ಇದಾರೆ ನಮ್ಮ ಜೊತೆ ಚಿಕ್ಕ ಮಕ್ಕಳು ಅವ್ರಿಗೆಲ್ಲ ಆಟ ಆಡೋದಕ್ಕೆ ಗೇಮ್ಸ್ಗೆ ಅಲ್ಲೊಂದು ಪರಿಸರ ಇದೆಯಾ ಆ ಥರ ತುಂಬ ರಿಚ್ ಲುಕ್ಕೇ ಇರಲಿ ಮತ್ತು ರೇಟಿಂಗ್ಸ್ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಿಮ್ಮ ಹೋಟೆಲ್ ಬಗ್ಗೆ ಇದಕ್ಕಾಗಿ ನಾನು ಕೇಳ್ತಾ ಇದೀನಿ ಮತ್ತು ಅಲ್ಲಿ ನಮಗೆ ಒಂದು ಒಳ್ಳೆಯ ವಾತಾವರಣ ಇರಬೇಕು ಹುಟ್ಟುಹಬ್ಬ ಆಚರಿಸ್ತಿದೀವಿ ಅಲ್ಲೊಂದು ತುಂಬ ಸಂತೋಷಕರ ಸಡಗರ ಅನ್ನೋ ಒಂದು ಭಾವನೆ ಬರೋ ಥರ ಇರಲಿ ಅರೇಂಜ್ಮೆಂಟ್ಸ್ ಮತ್ತು ನಿಮ್ದು ಊಟದ ರೇಟು ಮತ್ತು ಅದರಲ್ಲಿ ಮೊಸರು ಈ ಥರದ್ದೆಲ್ಲ ಕೊಡ್ತೀರಾ ಮತ್ತು ಬಾಳಕ ಅಂತೀವಲ್ಲ ಹಪ್ಪಳ ಸಂಡಿಗೆ ಈ ಥರದ್ದೆಲ್ಲ ಇದೆಯಾ ಮತ್ತು ಅಲ್ಲಿ ನಾವೆಲ್ಲ ಸ್ವಲ್ಪ ಆ ಒಂದು ಆಚರಣೆಗೆ ಶೋಭೆ ತರೋ ಥರ ಏನಾದ್ರೂ ಯಾಕ್ಟಿವಿಟೀಸು ಮಾಡಬಹುದಾ ಈ ಥರ ಎಲ್ಲ ನನಗೆ ನಾಲೇಜ್ ಬೇಕಾಗಿತ್ತು ಅದ್ರ ಬಗ್ಗೆ ಮಾಹಿತಿಗಾಗಿ ಫೋನ್ ಮಾಡಿದ್ದೀನಿ ದಯವಿಟ್ಟು ಹೇಳ್ತಿರಾ